ಖಂಡಿತ್ವಾಗಿಯೂ ಈಗ ನಮ್ಮ ನಮ್ಮ ಬಳಿ ಒಂದು ಫೋನ್ ಇದೆ ಅಂದರೆ ಆ ಫೋನಲ್ಲಿ ಹಲವಾರ್ ರೀತಿಯ ಆ್ಯಪ್ಗಳಿರ್ತವೆ ಸಾಮಾನ್ಯವಾಗಿ ಎಲ್ಲರ ಫೋನ್ ಅಂತ ಬಂತ ಏ ಬಂದ ಬಂದಿದೆ ಅಂತ ಹೇಳಿದ್ರೆ ಆ ರ ಫೋನಲ್ಲಿ ಗೂಗಲ್ ಆಗಿರ್ಬೋದು ಯುಟ್ಯೂಬ್ ಆಗಿರ್ಬೋದು ವಾಟ್ಸ್ಆ್ಯಪ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ವಿದ್ಯಾರ್ಥಿಗಳಾಗಿದ್ರೆ ಅವರಿಗೆ ದೀಕ್ಷಾ ಆ್ಯಪ್ ಎಲ್ ಎಮ್ ಎಸ್ ಆ್ಯಪ್ ಇಂಥಾ ಹಲವಾರ್ ರೀತಿಯ ಆ್ಯಪ್ಗಳನ್ನು ನಾವು ಕಾಣ್ತಿವಿ ಈಗ ಗೂಗಲ್ ನಂಥ ತಗೊಂಡಾಗ ಗೂಗಲ್ನಲ್ಲಿ ನಮ್ಗೆ ಏನಾದರು ಒಂದು

ಅಲ್ಲೇನಾದ್ರೂ ನಮಗೆ ಸರಿಯಾದ ಮಾಹಿತಿ ಸಿಕ್ಕಿಲ್ಲ ಅಂದರೆ ನಾವು ಯುಟ್ಯೂಬ್ಗಳಿಗೆ ಹೋಗ್ತಿವಿ ಯುಟ್ಯೂಬ್ ಅಲ್ಲಿ ಹೋದಾಗ ಅಲ್ಲಿ ಸರ್ಚ್ ಮಾಡ್ತೀವಿ ನಮಗೆ ಯಾವ ರೀತಿಯಾದಂಥ ಮಾಹಿತಿಗಳುಬೇಕು ಅಂತೇಳ್ದಾಗ ಯಾವುದರಲ್ಲಾದರೂ ಒಂದು ಆ್ಯಪಲ್ಲಾದರೂ ನಮಗೆ ಅನುಕೂಲವಾದಂಥ ಅವಶ್ಯಕತೆಯಿರುವಂಥ ಆ್ಯಪಲ್ಲಿ ನಾವು ಮಾಹಿತಿಯನ್ನು ಸಂಗ್ರಹಿಸ್ತೀವಿ ಈಗ ವಿದ್ಯಾರ್ಥಿಗಳು ಅಂತ ಬಂದಾಗ ದೀಕ್ಷಾ ಆ್ಯಪಲ್ಲಿ ನಮಗೆ ಬೇಕಾದಂತಹ ನೋಟ್ಸ್ಗಳ್ ಸಿಗುತ್ತೆ ಆಮೇಲೆ ಈ ಡಿಗ್ರಿ ವಿದ್ಯಾರ್ಥಿಗಳ್ ಅಂತ ಬಂದಾಗ ಎಲ್ ಎಮ್ ಎಸ್ ಅಂತ ಬಂದಾಗ ಆ ಆ್ಯಪ್ ಯಾವ ರೀತಿಯಲ್ಲಿ ನಮಗೆ ಅನುಕೂಲ ಆಗುತ್ತೆ ಅಂದರೆ ನಮ್ಗೆ ಕೆಲ್ವೊಂದುಸಲ ಸಿಲಬಸ್ ಆಗಿಲ್ಲ ಅಥ್ವ ನಮಗ್ ಯಾವುದೋ ಒಂದು ಪಾಠ ಆಗಿಲ್ಲ ಅಂತ ಹೇಳಿದ್ರೆ ನಮಗೆ ನಾವು ಹೆಚ್ಚಾಗಿ ಅದರಲ್ಲಿ ಚಿಂತೆ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ನಾವು ಆ ಆ್ಯಪ್ ಆ ಆ್ಯಪ್ ಮೂಲಕ ನಾವು ನಮಗೆ ಬೇಕಾಗಿರುವಂತಹ ಮಾಹಿತಿಯನ್ನ ಬಡ್ಕ ಪಡ್ಕೋಳ್ತಿವಿ ನಾವು ಈಗ ಹೆಚ್ಚು ಕಡಿಮೆ ನಾವೇನಾದರು ಹೊರ್ಗಡೆ ಇದ್ದಾಗ ಕ್ಲಾಸಿಗೆ ಹೋಗಬೇಕಾದ್ರ್ ನಮಗೆ ಕೆಲ್ವೊಂದು ಸಮಯ ತಡ ಆಗುತ್ತೆ ಎನ್ನೋದಾದರೆ ನಾವು ಹಾಕ್ ಅದೇ ಸಮಯಕ್ಕೆ ಆ್ಯಪ್ ಮೂಲಕ ಹಾಜರಾತಿಯನ್ನು ಕೂಡ ಹಾಕಬೋದು ಈ ರೀತಿಯಾದಂಥ ಸುಮಾರು ಆ್ಯಪ್ಗಳು ನಮ್ಮ ಫೋನಿನಲ್ಲಿ ಬಳಕೆ ಆಗ್ತಾ ಇದೆ ಈ ರೀತಿಯಾದಂಥ ಆ್ಯಪ್ಗಳು ನಮಗೆ ಹೆಚ್ಚಿನ ಅನುಕೂಲವನ್ನು ಮಾಡಿಕೊಡ್ತಾ ಇದೆ